ಓಕೆ ಈಗ ನಾವು ಯೂಸ್ ಮಾಡುವಂಥ ಹೆಚ್ಚಾಗಿ ನಾವು ಕೈಗೆ ವಾಚನ್ನು ಹಾಕ್ತೇವೆ ಯಾಕಂತ ಹೇಳಿದರೆ ನಮಗೆ ಟೈಮ್ ಗೊತ್ತಾಗ್ಬೇಕಂಥೇಳಿ ನಾವು ಕೈಗೆ ವಾಚನ್ನು ಹಾಕ್ತೇವೆ ಬಟ್ ಅದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಕೆಲವೊಂದು ಈ ಚರ್ಮದ ರೋಗಗಳು ಬರ್ತದೆ ಅದೊಂಥರ ಆ ಬೆಲ್ಟ್ನ ಕೆಳಗಡೆ ಅದು ನಮಗೆ ಇದಾಗ್ತದೆ ಯಾಕಂಥೇಳ್ರಿ ಉರಿತದೆ ಈಗ ಸೆಕೆಗಾಲದಲ್ಲಿ ನಾವು ಹೇಳೋದಂತಾದ್ರೆ ನಮಗೆ ಅದು ಸ್ವಲ್ಪ ಕಷ್ಟ ಆಗ್ತದೆ ಒಂಥರ ಬಿಸಿ ಬಿಸಿ ಆಗಿ ಬೊಬ್ಬೆ ಥರ ಬರ್ತದೆ ಆವಾಗ ಅದು ತುಂಬ ನಮಗೆ ಕಷ್ಟ ಆಗ್ತದೆ ನಮಗೆ ಅದನ್ನು ಹಾಕಲಿಕ್ಕೆ ಆಗಲ್ಲ ವಾಚನ್ನು ಹಾಕಲಿಕ್ಕೆ ಆಗೋಲ್ಲ ಸೊ ಅದು ಆ್ಯಕ್ಚುಲಿ ಒಂದು ಲೆಕ್ಕದಲ್ಲಿ ಟೈಮಿಂಗ್ ಒಳ್ಳೆಯದೇ ಬಟ್ ವಾಚ್ ಒಳ್ಳೆಯದೇ ಬಟ್ ಅದರಲ್ಲಿ ಈ ಸ್ಕಿನ್ ಎಲರ್ಜಿಗಳು ಬಂದಾಗ ನಮಗೆ ಅದನ್ನು ಹಾಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಕೆಲವೊಂದು ಏನಂತ ಏಳಿದರೆ ಕೆಲವು ಸ್ಮೂತಾಗಿರೋದಿಲ್ಲ ಯಾಕಂಥದ್ದೇಳಿದ್ರೆ ಅದನ್ನು ನಾವು ನಮ್ಮ ಯ ನಮ್ಮ ಕೈಗೆ ಅದು ಟೈಟ್ ಆಗಿ ಫಿಟ್ಟಾಗಲ್ಲ ಅದರಲ್ಲಿ ನಮಗೆ ಟೈಟಾಗದಿದ್ದಾಗ ಅದು ಆ ಕಡೆ ಈ ಕಡೆ ಹೊರಳಾಡ್ತ ಇರ್ತದೆ ಆವಾಗ ಸ್ಕಿನ್ಗೆ ಅದು ಉಜ್ತದೆ ಉಜ್ಜುವಾಗ ಆ ಇದಕ್ಕೆ ಅದು ಸ್ಕಿನ್ ಔಟ್ ಆಗುವಂಥದ್ದು ಚಾನ್ಸಸ್ ಇದೆ ಕೆಲವೊಂದು ಗಾಯ ಸಣ್ಣ ಪುಟ್ಟ ಗಾಯಗಳು ಆಗ್ತದೆ ಹಾಗಾಗಿ ಅದೊಂದು ಪ್ರಾಬ್ಲಮ್ಸ್ ಇರ್ತದೆ ಮತ್ತೆ ಇನ್ನೊಂದು ಏನಂಥೇಳಿದ್ರೆ ಅದ್ರಲ್ಲಿ ಕೆ ಅದರಿಂದಾಗಿ ಕೆಲವೊಂದು ಈ ಬೆರಳಿನಿಂದ ವಾಚಲ್ಲಿ ಇರುವಂಥ ಶಲ್ಲು ಏನು ಹೇಳ್ತೇವೆ ನಾವು ಅದರಿಂದಾಗಿ ನಮಗೆ ಅದರ ಹೀಟ್ ವಾಚಸ್ ವರ್ಕ್ ರನ್ ಆಗ್ತಾ ಆಗ್ತಾ ಅದರ ಹೀಟು ವಿಷನ್ ಈಗ ನಾವು ಎಸ್ಪೆಷಲಿ ಈಗ ಸ್ಮಾರ್ಟ್ ವಾಚಸನ್ನು ಹಾಕ್ತೇವೆ ಸೊ ಅದರಲ್ಲಿ ಈಗ ವಿಕಿರಣಗಳು ಬರ್ತವೆ ಸೊ ಅದನ್ನು ಯೂಸ್ ಮಾಡೋದರಿಂದ ನಮಗೆ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗ್ತದೆ ಯಾಕಂತ ಹೇಳಿದರೆ ಈಗ ಟೆನ್ಶನ್ ಜಾಸ್ತಿ ಆಗುವಂಥದ್ದು ಮತ್ತೆ ಈ ಒಂದು ರೀತಿಯಲ್ಲಿ ನಮಗೆ ತಲೆ ನೋವು ಪ್ರೆಷರು ಮತ್ತು ಒಂಥರ ತಲೆ ಎಲ್ಲ ಭಾರ ಆದ ಹಾಗೆ ಆಗೋದು ಆ ಥರಯೆಲ್ಲ ಪ್ರಾಬ್ಲಮ್ಸ್ಗಳು ಸ್ಟಾರ್ಟಾಗಿ ಶುರುವಾಗ್ತದೆ ಸೊ ಅದಕ್ಕೆ ನಮ್ಮ ನಾವು ಹಾಕುವಂಥ ಯಾವುದೇ ವಸ್ ವಾಚನ್ನು ನಾವು ಯೂಸ್ ಮಾಡೋದಕ್ಕೆ ಯಾಕಂದರೆ ಲಿಮಿಟೆಡ್ ಟೈಮಲ್ಲಿ ಸ್ವಲ್ಪ ಈ ಒಂದು ಏನು ಸಾಧಾರಣವಾಗಿ ಹೇಳುವುದಾದ್ರೆ ಎಂಟು ಗಂಟೆಗೆ ಅಷ್ಟು ಯೂಸ್ ಮಾಡಬೇಕು ಅದಕ್ಕಿಂತ ಜಾಸ್ತಿ ಯೂಸ್ ಮಾಡ್ಲಿಕ್ಕೆ ಹೋದರೆ ಈ ಥರ ಎಲ್ಲ ಸಮಸ್ಯೆಗಳು ಪ್ರಾರಂಭ ಆಗ್ತದೆ ಆವಾಗ ಇಂತ ಪ್ರಾಬ್ಲಮ್ಸ್ಗಳನ್ನ ನಾವು ತಡಿಬೇಕಂತ ಹೇಳಿದ್ರೆ ನಾವು ಕೆಲವೊಂದು ಲಿಮಿಟೆಡ್ ಟೈಮಲ್ಲಿ ಅದನ್ನು ಯೂಸ್ ಮಾಡ್ತಾಯಿರ್ಬೇಕು ಯಾಕಂತ ಹೇಳಿದರೆ ಆ ಲಿಮಿಟನ್ನು ಕ್ರಾಸ್ ಮಾಡಿದ ಕೂಡಲೇ ಆ ಸಮಯ ಮೀರಿದರೆ ಅಲ್ಲಿಂದ ನಮಗೆ ಅದು ಸಮಸ್ಯೆಗಳನ್ನು ತಂದು ಬಿಡ್ತದೆ

ನಾವು ಆದಷ್ಟು ಆ ಸಮಯದಲ್ಲಿ ಅದನ್ನು ಹಾಕಿ ಮತ್ತೆ ಅದನ್ನು ತೆಗೆಯಬೇಕು ವಾಚನ್ನು ನಾವು ಎಷ್ಟು ಮಿತವಾಗಿ ಹಿತವಾಗಿ ಬಳಸ್ತೇವೋ ಅಷ್ಟು ಒಳ್ಳೆಯದು ಹಾಗಾಗಿ ನಮ್ಮ ನಮ್ಮಲ್ಲಿ ನಾವು ನಮ್ಮ ಲೈಫ್ ಸ್ಟೈಲಿಗೋಸ್ಕರ ಅದನ್ನು ನಾವು ಯೂಸ್ ಮಾಡ್ತಾಯಿದ್ದೇವೆ ಬಟ್ ಅದರಿಂದಾಗಿ ನಮಗೆ ಸಮಸ್ಯೆಗಳು ಬರಬಾರ್ದು ಅದನ್ನು ನಾವು ಆದಷ್ಟು ಒಂದು ಟೈಮ್ ಲಿಮಿಟಲ್ಲೇ ಯೂಸ್ ಮಾಡಿದರೆ ಅದು ಅವಾಯ್ಡ್ ಆಗ್ತದೆ